ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಬಳಕೆಗಳು ಬೆಳವಣಿಗೆಯೊಂದಿಗೆ ಕನ್ನಡ ಭಾಷೆಯು ಬಹುತೇಕ ದೊಡ್ಡ ಮಟ್ಟದಲ್ಲಿ ಬದಲಾಗಿರುತ್ತದೆ ಬೇರೆಯವರ ಅಂದರೆ ತಮಿಳು ತೆಲುಗು ಹಿಂದಿ ಭಾಷೆಗಳಲ್ಲಿ ಕನ್ನಡದಲ್ಲಿ ಬೇಕಾಗಿರುವಂತಹ ಪದಗಳನ್ನು ಇಂಟರ್ನೆಟ್ ಮೂಲಕ ಹುಡುಕುವುದರಿಂದ ಕನ್ನಡ ಭಾಷೆಯ ಅರ್ಥ ತಿಳಿಯುತ್ತದೆ ಹಾಗೂ ಕನ್ನಡ ಕಲಿಯಬೇಕು ಅಂದುಕೊ ಅಂದುಕೊಂಡವರ ಸಹ ಇಂಟರ್ನೆಟ್ ಮೂಲಕ ಕನ್ನಡ ಕಥೆ ಕವನ ಸಂಕಲಗಳನ್ನು ಹುಡುಕಿ ಕನ್ನಡವನ್ನು ಕಲಿಯಬಹುದಾಗಿದೆ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ನಿಂದ ಕನ್ನಡ ಭಾಷೆಯು ಪ್ರಪಂಚದಾದ್ಯಂತ ಒಂದು ಭಾಷೆಯಾಗಿ ಗುರುತಿಸಲ್ಪಟ್ಟಿರುತ್ತದೆ ಬೇರೆ ಭಾಷೆಯವರು ತಮಗೆ ಆಸಕ್ತಿ ಇದ್ದಲ್ಲಿ ಇಂಟರ್ನೆಟ್ ಮುಖಾಂತರ ಕನ್ನಡವನ್ನು ಕಲಿಯಬಹುದಾಗಿದೆ ಹಾಗೂ ಬೇರೆಯವರ ಕನ್ನಡ ಪದಗಳು ಅರ್ಥವಾಗದೆ ಇದ್ದಲ್ಲಿ ಇಂಟರ್ನೆಟ್ ಮುಖಾಂತರ ಅದನ್ನು ಹುಡುಕಿ ಅವರ ಅದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಬಹುದೊಡ್ಡ ಉಪಯೋಗ ವಾದಂತಹ ವಿಷಯವಾಗಿದೆ ಇದರಿಂದ ಕನ್ನಡವು ಪ್ರಪಂಚದ ಎಲ್ಲ ಭಾಷೆಯೊಂದಿಗೆ ಬೆರೆಯುತ್ತಿದೆ ಎಲ್ಲ ಭಾಷೆಯವರು ಕನ್ನಡವನ್ನು ಗುರುತಿಸುವ ಹಾಗೆ ಇಂಟರ್ನೆಟ್ ಮತ್ತು ತಂತ್ರಜ್ಞಾನವು ಉಪಯೋಗ ಮಾಡಿದೆ ಇದರಿಂದ ಕನ್ನಡಕ್ಕೆ ಒಂದು

ಬಂದಂತಾಗಿವೆ ಎಲ್ಲರೂ ಕನ್ನಡದ ಕಥೆ ಕವನಗಳನ್ನು ಓದುವ ಒಂದು ಅವಶ್ಯಕ ಮಾಹಿತಿ ಇದಾಗಿದೆ ಕನ್ನಡದ ಇತಿಹಾಸ ಹಾಗೂ ಶಿಲ್ಪಕಲೆ ಎಲ್ಲವನ್ನೂ ಗೊ ತಿಳಿಯದವರು ಇಂಟರ್ನೆಟ್ ಮುಖಾಂತರ ಹುಡುಕಿ ಅದನ್ನು ಅವರು ತಿಳಿದುಕೊಳ್ಳಬಹುದಾಗಿದೆ ಅನೇಕ ಶಿಲ್ಪ ಕಲೆಗಳು ಹಾಗೂ ಇತಿಹಾಸವಿರುವ ನಮ್ಮ ಕರ್ನಾಟಕದ ರಾಜರ ಹಾಗೂ ಆಳ್ವಿಕೆಯ ಬಗ್ಗೆ ಪ್ರಪಂಚದ ಎಲ್ಲ ವ್ಯಕ್ತಿಗಳು ತಿಳಿದುಕೊಳ್ಳಬಹುದಾಗಿದೆ ಇದರಿಂದ ಕನ್ನಡದ ಬೆಳವಣಿಗೆಯು